ಹಾಂ ನಮಸ್ತೆ ಹೌದು ಪೂಜಾ ಅವರು ಮಾತಾಡ್ತಿರೋದು

ಹೌದಾ ಮೇಡಮ್ ಆಯಿತು ಯಾವ ಥರ ನಿಮಗೆ ಹೂವಿನ ಅಲಂಕಾರ ಬೇಕಾಗಿತ್ತು ಆಮೇಲೆ ಯಾ ಕಾರ್ಯಕ್ರಮ ಯಾವಾಗ ಇದೆ ಮೇಡಮ್

ಆಯಿತು ಇವಾಗ ನಿಮಗೆ ಅಲಂಕಾರ ಇಪ್ಪತ್ತೆಂಟು ಮತ್ತು ಇಪ್ಪತ್ತೇಳು ಬೇರೆ ಬೇರೆ ಅಲಂಕಾರ ಬೇಕಾ ಅಥವಾ ಒಂದೇ ಥರದಾದ ಹೂವಿನ ಅಲಂಕಾರ ಬೇಕಾ ಎರಡೂ ದಿನ ಹಾಂ ಆಯಿತು ಮೇಡಮ್ ಹಾಗೆ ಏನೆಂದರೆ ನಮ್ಮ ಹತ್ರ ಪ್ಯಾಕೇಜಸ್ ಇದೆ ಇಪ್ಪತ್ತೇಳನೇ ತಾರೀಖು ಮತ್ತು ಇಪ್ಪತ್ತೆಂಟನೇ ತಾರೀಖು ಬೇರೆ ಬೇರೆ ಬೇರೆ ಹಾ ಹಣ ನಿಗದಿಯಾಗಿರುತ್ತೆ ಸೊ ನಿಮಗೆ ಯಾವ ರೀತಿಯಾದ ಐ ಮೀನ್ ನಮ್ಮಲ್ಲಿ ಯಾವ ರೀತಿಯಾದ ಹೂವಿನ ಅಲಂಕಾರಗಳಿವೆ ಅಂತಂದರೆ ಈ ಮಲ್ಲಿಗೆ ಹೂವು ಗುಲಾಬಿ ಹೂವು ಸನ್ಫ್ಲವರ್ ಹೂವು ಸೊ ನಿಮಗೆ ಯಾವ ರೀತಿಯಾದ ಹೂವಿನ ಅಲಂಕಾರ ಬೇಕಿತ್ತಂತ ಹೇಳಿ ಸೊ ನಾವು ಆ ರೀತಿಯಾದ ಹೂವಿನ ಅಲಂಕಾರವನ್ನು ಮಾಡಿಕೊಡ್ತೇವೆ ನಿಮಗೆ ಓಕೆ ಆಯಿತು ಆಯಿತು ಮೇಡಮ್ ಮಾಡಿಕೊಡ್ತೀವಿ ನಾವು ನಮಗೆ ಒಪ್ಪಿಗೆ ಇದೆ ಎರಡೂ ದಿನವೂ ನಾವು ಅಲಂಕಾರವನ್ನು ಮಾಡಿಕೊಡ್ತೀವಿ ಇದು ಬಿಟ್ಟು ಮತ್ತೇನಾದರೂ ಬೇಕಾಗಿತ್ತಾ ಮೇಡಮ್ ನಿಮಗೆ ಅಂದರೆ ನಮ್ಮ ಹತ್ರ ಹಾಂ ಹಾಂ ನಮ್ಮ ಹತ್ರ ಇವಾಗ ಈ ಮದುಮಗಳನ್ನ ಕರ್ಕೊಂಡು ಬರಲಿಕ್ಕೆ ಇದು ಪಲ್ಲಕ್ಕಿಯಂತ ಇರುತ್ತಲ್ಲ ಅದು ಬೇರೆ ಇದೆ ನಮ್ಮ ಹತ್ರ ಅದಕ್ಕೂ ನಾವು ಚೆನ್ನಾಗಿ ಹೂವಿನ ಅಲಂಕಾರವನ್ನು ಮಾಡಿ ಕೊಡ್ತೇವೆ ಸೊ ಅದಕ್ಕೆ ನಿಮಗೆ ಆ ಥರ ಏನಾದರೂ ಬೇಕಾಗಿತ್ತಾ ಆಯಿತು ಮೇಡಮ್ ನಾನು ನೀವು ಹೇಳಿದಿರಾ ಹೇಳೋ ಹಾಗೆ ನಾನು ಅಲಂಕಾರ ಹೂವಿನ ಅಲಂಕಾರವನ್ನು ಮಾಡಿಕೊಡ್ತೇನೆ ಮೇಡಮ್ ಇಪ್ಪತ್ತೇಳು ಮತ್ತು ಇಪ್ಪತೆಂಟನೇ ತಾರೀಖು ಮತ್ತು ಪಲ್ಲಕ್ಕಿದು ಎಲ್ಲ ಸೇರಿಬಿಟ್ಟು ಮೇಡಮ್ ಒಂದು ಐವತ್ತು ಸಾವಿರ ಆಗತ್ತೆ ಮೇಡಮ್ ಇದು ಒಂದು ಪ್ಯಾಕೇಜ್ ಬರತ್ತೆ ಇದು ಈ ಐವತ್ತು ಸಾವಿರದಲ್ಲಿ ಎಲ್ಲ ನಾವು ನಿಮಗೆ ಮಾಡಿಕೊಡ್ತೀವಿ ಮೇಡಮ್ ಇದು ನಿಮಗೆ ಒಪ್ಪಿಗೆ ಇದೆಯಾ ಮೇಡಮ್ ಯಾಕೆಂದರೆ ಇವಾಗ ಹೂವಿ ಹೂವೇ ಬರ್ತಿಲ್ಲ ಮೇಡಮ್ ಹೂವಿನದು ಕ ರೇಟ್ ತುಂಬ ಜಾಸ್ತಿ ಇದೆ ಮೇಡಮ್ ಇವಾಗ ನಮಗೂ ಇದನ್ನು ಆಗೋದಿಲ್ಲ ಲಾಸ್ ಆಗುತ್ತೆ ಮೇಡಮ್ ಅದಕ್ಕೋಸ್ಕರ ನಾವು ಎಲ್ಲ ಥರದಿಂದಲೂ ನೋಡಬೇಕಲ್ಲ ಕೆಲಸಗಾರರು ಸಿಗ್ತಾಯಿಲ್ಲ ಮೇಡಮ್ ನಮಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಅದಕ್ಕೆ ನಾವು ಎಲ್ಲರಿಗೂ ಚೆನ್ನಾಗಿ ಸಂಬಳ ಕೊಟ್ಟರೆ ಕೆಲಸದವರು ಬರ್ತಾರೆ ಅದನ್ನೆಲ್ಲ ನೋಡಿಕೊಂಡುಬಿಟ್ಟೇ ನಾವು ಬಜೆಟನ್ನು ಇಟ್ಟಿದ್ದೀವಿ ಪ್ಯಾಕೇಜಸ್ ಆಗಿ ಒಂದು ಐವತ್ತು ಸಾವಿರದಲ್ಲಿ ಇದು ಮೂರನ್ನೂ ನಾವು ನಿಮಗೆ ತಯಾರಿ ಮಾಡಿಕೊಡ್ತೇವೆ ಮೇಡಮ್ ಹಾಂ ಹಾಂ ಆಯಿತು ಮೇಡಮ್ ನೋಡೋಣ ಫಂಕ್ಷನ್ ಎಲ್ಲ ಮುಗಿಯಲಿ ಎಲ್ಲ ನಾವು ಚೆನ್ನಾಗಿ ಮಾಡಿಕೊಡ್ತೇವೆ ನಿಮಗೆ ಸೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೆಯೇ ನಾವು ಮಾಡಿಕೊಡ್ತೇವೆ ಮೇಡಮ್ ಮತ್ತೆ ಹಾಗಾದರೆ ನಿಮ್ಮದು ಒಂದು ಮಂಟಪದ ಅಡ್ರೆಸನ್ನು ನಮಗೆ ಕಳಿಸಿ ಇಪ್ಪತ್ತೇಳನೇ ತಾರೀಖು ಯಾವತ್ತಿಗೆ ನಿಮ್ಮದು ಕಾರ್ಯಕ್ರಮ ಶುರು ಆಗುತ್ತೆ ಮೇಡಮ್ ಆಯಿತು ಮೇಡಮ್

ಆಯಿತು ಮೇಡಮ್ ನಿಮಗೆ ಯಾವ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನಾವು ಅಲಂಕಾರವನ್ನು ರೆಡಿ ಮಾಡಿಕೊಡ್ತೇವೆ ಇದು ನನ್ನದು ನೀವು ಮಾತಾಡ್ತಿರೋದಿದೆಯಲ್ಲ ಇದೇ ನನ್ನದು ನಂಬರ್ ಈ ನಂಬರಿಗೆ ನೀವು ಅದರ ಅಡ್ರೆಸನ್ನು ನನಗೆ ಕಳಿಸಿಬಿಡಿ ನಾನು ಎಲ್ಲವನ್ನು ರೆಡಿ ಮಾಡಿಬಿಟ್ಟು ಇಪ್ಪತಾರನೇ ತಾರೀಖು ಹೇಳಿದಿರಲ್ಲ ಅವತ್ತೇ ನಮ್ಮ ಕೆಲಸಗಾರರ ಜೊತೆಗೆ ಎಲ್ಲ ಹೂಗಳನ್ನು ಕೊಟ್ಟು ಕಳಿಸಿ ಅಲಂಕಾರ ಮಾಡಿ ನಾನು ಕಳ್ಸ್ ಕಳಿಸ್ತೇನೆ ಮೇಡಮ್

ಆಯಿತು ಮೇಡಮ್

ಆಯಿತು ಮೇಡಮ್ ನೀವು ಯಾ ಯಾವುದೇ ಟೈಮಲ್ಲೂ ನಮಗೂ ಫೋನ್ ಮಾಡಬಹುದು ಮೇಡಮ್ ನೀವು ಯಾವುದೇ ಆದರೂ ಮಾಹಿತಿ ಬೇಕಾದರೆ ನಾವು ಕೊಡ್ತೀವಿ ಯಾವ ಥರದ್ದಾದ್ರು ಸಹಾಯ ಬೇಕಾದರೂ ನಾವು ಮಾಡ್ತೀವಿ ಮೇಡಮ್ ಆಯಿತಾ ಆಯಿತು ಓಕೆ ಮೇಡಮ್ ಆಯಿತು ಧನ್ಯವಾದ